ಇದು ಉಬರ್ ಕಾರ್ಸ್ ಅಲ್ಲಾ ಓಕೆ ನಾನು ನಿಮ್ಮ ಪರ್ಮ್ನೆಂಟ್ ಕಸ್ಟಮರ್ ರಾಜೇಶ್ ಅಂತ ಹೇಳಿಬಿಟ್ಟು ನಾವು ಇವತ್ತು ನಮ್ಮ ಫ್ರೆಂಡ್ಸ ಮತ್ತು ನಮ್ಮ ಪೇರೆಂಟ್ಸ್ನವರೊಟ್ಟಿಗೊಂದು ಒಂದು ಪ್ರವಾಸಕ್ಕೆ ಹೋಗಬೇಕಂತ ಆಲೋಚನೆ ಮಾಡ್ತಿದ್ದೀವಿ ಸೋ ನನ್ತ್ರ ಒಂದು ಪ್ರೊಮೊ ಕೋಡ್ ಉಂಟು ಅದರಿಂದ ಡಿಸ್ಕೌಂಟ್ ಏನಾದರೂ ಸಿಕ್ತದಾ ಯಾಕಂದ್ರೆ ನೋಡಿ ನಾನು ಯಾವಾಗಲೂ ಸಹ ಇದೆ ಇದೇ ನಿಮ್ಮ ಹತ್ರನೇ ನಾವು ವೆಯ್ಕಲನ್ನ ತಗೊಂಡು ಹೋಗೋದು ಬೇರೆ ವೆಯ್ಕಲ್ ಎಲ್ಲ ಬುಕ್ ಮಾಡೋದಿಲ್ಲ ಯಾವಾಗಲೂ ಸಹ ನಿಮ್ಮ ಗಾಡಿಯಲ್ಲೇ ಹೋಗೋದು ಸೋ ಇವತ್ತೊಂದು ಒಂದು ಲಾಂಗ್ ಟ್ರಿಪ್ಪಿಗೆ ಹೋಗ್ಬೇಕಂತ ಇದ್ದೀವಿ ಸೋ ಎಷ್ಟಾಗ್ಬೌದು ನಾವು ಇಲ್ಲಿಂದ ಸಾಗರದಿಂದ ಕೊಲ್ಲೂರು ತನಕ ಹೋಗ್ಬೇಕಂತ ಇದ್ದೀವಿ ನೀವು ಪ್ರೈಸ್ ಸ್ವಲ್ಪ ಕಮ್ಮಿ ಮಾಡಬೇಕಾಗ್ತದೆ ಯಾಕಂದರೆ ನಾ ಆಗಲೇ ಹೇಳಿದೆನಲ್ಲ ನಾನು ನಿಮ್ಮದೇ ಗಾಡಿನ ಯೂಸ್ ಮಾಡೋದು ಯಾವಾಗಲೂ ನಿಮಗೆ ಕಾಲ್ ಮಾಡಿ ನಿಮ್ಮ ಹತ್ರನೇ ಗಾಡಿ ಬುಕ್ ಮಾಡ್ತಿರೋದು ಸೋ ಸ್ವಲ್ಪ ಕಮ್ಮಿ ಮಾಡಬೇಕಾಗ್ತದೆ ನೀವು ಹೇಳಿದಷ್ಟು ಕೊಡ್ಲಿಕ್ಕೆ ನಮ್ಮ ಹತ್ರ ಅಂದರೆ ಬೇರೆ ಅವ್ರಿಗೆ ಆದ್ರೂ ನಾವು ಹಾಗೆಲ್ಲ ಹೇಳ್ಲಿಕ್ಕೆ ಆಗೊದಿಲ್ಲ ಬಟ್ ನಿಮ್ಮ ನಿಮ್ಮ ಗಾಡಿ ಯಾವಾಗಲೂ ಯೂಸ್ ಮಾಡೋದಲ್ಲ ಸೋ ನಿಮ್ಮ ಕ್ಯಾಬ್ ಕಳಿಸಿ ನಮಗೆ ಅದು ರೇಟ್ ಮಾತ್ರ ನೀವು ನಾ ಹೇಳಿದೆನಲ್ಲ ಫಸ್ಟಿಗೆ ರೇಟ್ ಸ್ವಲ್ಪ ನೀವು ಕಮ್ಮಿ ಮಾಡಬೇಕಾಗ್ತದೆ ಹಾಂ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರೋದು ಹಾಂ ಫ್ಯಾಮ್ಲಿ ಫ್ಯಾಮ್ಲಿ ಅಂದರೆ ಒಂದು ಇನ್ನೋವಾ ಕಳ್ಸಿದ್ರೂ ಆಗ್ಬೌದು ಯಾಕಂದರೆ ಇದು ನಾನು ಫ್ರೆಂಡ್ಸ್ ಮತ್ತು ನಮ್ಮ ಫ್ಯಾಮಿಲಿಯೊಟ್ಟಿಗೆ ಹೋಗ್ತಾ ಇರೋದಲ್ಲ ಸೋ ಒಂದು ಆರು ಜನ ಇದ್ದೇವೆ ಹಾಂ ಸರಿ ನೀವು ರೇಟ ಹೇಳಿ ನನಗೆ ಓಕೆ ಹಾಂ ಈ ರೇಟ ಇದು ನೀವು ಎಲ್ಲರಿಗೆ ಹೇಳುವ ರೇಟ ನಮಗೆ ಈ ರೇಟಲ್ಲಿ ಒಂದು ಒಂದು ಇಪ್ಪತ್ತು ಪರ್ಸೆಂಟ್ ಆದ್ರೂ ಡಿಸ್ಕೌಂಟ್ ಕೊಡ್ಲೆಬೇಕು ಕೊಡ್ತಿರಲ್ಲಾ ಹಾಂ ನೀವು ಅಷ್ಟು ಹೇಳಿದರೆ ಸಾಕು ನೀವು ಗಾಡಿ ಕಳಿಸಿ ನಾವು ರೆಡಿ ಆಗ್ತೇವೆ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರೋದು ಓಕೆ ಥ್ಯಾಂಕ್ ಯು